ಹೌದಾ

ಹಾಂ ಮಾತಾಡೋದು ಓನರ್ ನಾವೇ ಫೀಜನ್ನ ನೋಡೋಣ ಆಮೇಲೆ ಸೋ ತುಂಬ ಒಂದು ನಿಮ್ಮ ಗುಣ ಆದಮೇಲೆ ನೀವು ಯಾವ ರೀತಿ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬನ್ನಿ ಚೆನ್ನಾಗಿದೆ ವ್ಯವಸ್ಥೆ ಹಾಂ ತುಂಬ ನಮ್ಮಲ್ಲಿ ಮೆಡಿಸಿನ್ಗಳಾಗಿರ್ಬೋದು ಆಯುರ್ವೇದಿಕ್ಕು ಔಷಧಿಗಳಾಗಿರ್ಬೋದು ಇನ್ನೂ ಸ ಕೆಲವೊಂದು ಸುಮಾರು ಬೇರ್ಬೇರೆ ಔಷಧಿಗಳಿವೆ ಅದೆಲ್ಲ ಹಾಕದ್ರೆ ಬೇಗ ಕ್ಯೂರಿಂಗ್ ಆಗುವಂಥ ಒಂದು ಇದೆ ಹ್ಞೂ ಬನ್ನಿ ಎಲ್ಲ ಕಡಿಮೆಗಿರ್ತದೆ ಹ್ಞೂ ಹ್ಞೂ ಮತ್ತು ಇನ್ನೇನು ಇನ್ನೇನಿದೆ

ನಿಮಗೆ ಏನೇನು ನೋವು ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಬಾಡಿ ಸಂಬಂಧಪಟ್ಟು ಎಲ್ಲ ಔಷಧಿಗಳು ಸಿಗುತ್ತವೆ ನಮ್ಮಲ್ಲಿ

ಎಲ್ಲ ಇಲ್ಲ ಸ್ವಲ್ಪ ಕಡಿಮೆಗೆ ಮಾಡ್ಕೊ ಮಾಡ್ತಾರೆ ಹಾಂ ನಮ್ಮ ಇವ್ರಿದ್ದಾರೆ ಎಲ್ಲ ಕಡಿಮೆ ಬೆಲೆಯಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಬೇರೆ ಓ ಬೇರೆ ಕಡೆ ಹೊರ್ಗಡೆದ್ಕಿಂತ ನಮ್ಮಲ್ಲಿನೇ ಪರವಾಗಿಲ್ಲ ಹಾಂ ಒಂದು ದುಡ್ಡಿದು ಇದ್ರಲ್ಲಿ ಇರ್ಬೋದು ಅಥವಾ ಔಷಧಿಗಳ್ದಾಗಿರ್ಬೋದು ಇದರಲ್ಲೆಲ್ಲ ಚೆನ್ನಾಗಿದೆ ಒಳ್ಳೆಯ ಕಂಪ್ನಿ ನಮ್ದು ಒಂದೇ ಬ್ರ್ಯಾಂಡೆಡ್ಡು

ಹ್ಞೂ ಪರವಾಗಿಲ್ಲ ಪರವಾಗಿಲ್ಲ ಆಗುತ್ತೆ ಒಟ್ಟು

ಬನ್ನಿ ನಾಳೆಯೇ ಬನ್ನಿ ಹಾಂ ಹಾಂ ಒಂಬತ್ತು ಒಂಬತ್ತು ಗಂಟೆಯಿಂದ ಐದು ಗಂಟೆಗಂಟ ಇರ್ತೀವಿ ಬನ್ನಿ ಬೇರೆ ಕಡೆಗಳಿಗಿಂತ ನಮ್ಮಲ್ಲಿ ಪರವಾಗಿಲ್ಲ ನಮ್ಮಲ್ಲಿ ಹ್ಞೂ ಓಕೆ ಓಕೆ ಓಕ್